ಹಲೋ ಹಲೋ ಹಾಂ ನಮಸ್ತೆ ಸರ್ ಹೇಳಿ ಹಾಂ ಸರ್ ಹೇಳಿ

ಇವಾಗ ನಿಮ್ಗೆ ಏನು ಅಂತ ಹೇಳ್ತಿದ್ದಾರೆ ಅವ್ರು ಕಾಲು ಮಾಡಿ

ಹಾಂ ಏನಿಲ್ಲ ಸರ್ ಆ ಥರ ಫೋನ್ ಬರ್ತಿರ್ತಾವಲ್ಲ ನೀವು ಆ ಫೋನಿಗೆಲ್ಲ ಏನು ರೆಸ್ಪಾನ್ಸ್ ಮಾಡಕೆ ಹೋಬೇಡಿ ಆ ಥರ ಫೋನು ಏನಾದರೆ ಬಂದರೆ ನಿಮಿಗೆ ಮತ್ತೆ ಅಥವಾ ಓ ಟಿ ಪಿ ಆಯಿತು ಆಮೇಲೆ ನಿಮ್ದು ಎಕೌಂಟ್ ನಂಬರ್ ಆಯಿತು ಏನಾದರು ಕೊಡಿರಿ ಅಂತ ಹೇಳಿದ್ರೆ ಆ ಥರದ್ದು ಏನು ಕೊಡಕೆ ಹೋಬೇಡಿ ಸೀದ ಏನು ಇದ್ರು ನಮ್ಮ ಬ್ಯಾಂಕಿಗೆ ಬಂದು ನೀವು ಬ್ಯಾಂಕ್ ನಮ್ಮ ಮ್ಯಾನೇಜರನ್ನ ಅಥವಾ ನಮ್ಮ ಸಿಬ್ಬಂದಿಗಳನ್ನ ನೀವು ಬಂದು ಭೇಟಿಯಾದರೆ ನಾವು ಅದಕ್ಕೆ ಸಲ್ಯೂಷನ್ ಹೇಳ್ತೀವಿ ಮತ್ತೆ ನೀವು ಏನೆಂದ್ರೆ ಯಾರಾದರು ಫೋನ್ ಮಾಡಿ ನಿಮಗೆ ಏನಾದ್ರು ಓ ಟಿ ಪಿ ಚೆ ದಯವಿಟ್ಟು ಅದ್ನ ಏನು ಹೇಳಕ್ ಹೋಬೇಡಿ ಅವ್ರಿಗೆ

ಮಾಡ್ತಿವಿ ನಾವಿ ಅಂಥ ಅದಕಂತನೆ ಅದಕ್ಕೆ ಅದಕ್ಕೋಸ್ಕರನೆ ಕೆಲವೊಂದೆಲ್ಲ್ ಪ್ರೊಸಿಜರ್ ಇದೆ ಅದೆಲ್ಲ ಮಾಡ್ತಿದಿವಿ ನಾವು ಆದರು ಸೈಬರ್ ಕ್ರೈಮಿಂದ ಕೆಲವೊಂದು ಆ ಥರ ಫೋನ್ಗಳು ಬರ್ತಿತವೆ ನಿಮಗೆ ಅದು ನಾವು ಎಷ್ಟೇ ಕಂಟ್ರೋಲ್ ಮಾಡಿದರು ಕೂಡ ಅದೇ ಆ ಥರ ಬರ್ತಾ ಇದ್ದಾವೆ ಫೋನ್ಗಳು ಕೆಲವು ನಮಗು ಈ ಥರ ಎಲ್ಲ ತುಂಬ ಕಂಪ್ಲೇಂಟ್ಗಳು ಬಂದಿದ್ದಾವೆ ಅದಕ್ಕೋಸ್ಕರ ಹ್ಞೂ ಎಸ್ ಸರ್ ಹೌದು ಹೌದು ಹೌದ್ ಹೌದು ಹೌದು ಇಲ್ಲ ಆ ಥರದ್ದು ನಾವು ಅದಕ್ಕೆ ಅದಕ್ಕೆ ಅದಕ್ಕಂತಂದ್ರೆ ಇದು ತುಂಬ ಕೆಲವು ಕ್ರಮಗಳನ್ನು ತೆಗೆದ್ ತೆಗೆದ್ಕೊಂಡಿದಿವಿ ನಾವು ಕೂಡ ಬ್ಯಾಂಕಿಂದ ಆದಷ್ಟು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗತ್ತೆ ನೀವು ಕೂಡ ಅದು ಅಂಥ ಫೋನ್ಗಳು ಬಂದ್ರೆ ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಕಡಿಮೆ ಮಾಡಿ ನಾವು ನಾವು ಈಗ ಏನಂದ್ರೆ ತುಂಬ ಕಂಪ್ಲೇಂಟ್ ಬರ್ತಿದಾವೆ ಈ ಥರ ಈ ಥರದ್ದು ಕಂಪ್ಲೇಂಟ್ಗಳು ತುಂಬ ಬರ್ತಿದ್ದಾವೆ ಅದಕ್ಕೋಸ್ಕರ ನಾವು ಕೆಲವೊಂದು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಆದಷ್ಟು ನಾವು ಇನ್ನು ಅದಕ್ಕೆ ಏನು ಮಾಡ್ಬೇಕು ಅನ್ನೋ ಒಂದು ಇದು ಮಾಡ್ತಾ ಇದ್ದೀವಿ

ಓಕೆ ಇಲ್ಲ ಇಲ್ಲ ಮಾಡ್ತೀವಿ ಯಾಕಂದ್ರ್ ಯಾಕೆಂದ್ರೆ ಅದು ನಮ್ಮ ಕಸ್ಟಮರ್ ನಮ್ಗೆ ನಮ್ಮ ಅವ್ರು ಒಂದು ಕ್ಷೆ ಇದು ಬೇಕಲ್ಲ ನಮಗೆ ಅವ್ರ್ದು ಒಂದು ಏನು ದುಡ್ಡು ನಮ್ಗೆ ನಂಬಿ ಇಟ್ಟಿರ್ತಾರೆ ನಮ್ಮ ಬ್ಯಾಂಕಲ್ಲಿ ಅದು ಒಂದು ಸೇಫ್ ಇರ್ಬೇಕಲ್ಲ ನಮಗೆ ಅದು ಕೂಡ ನಮ್ದು ನಮ್ಮ ಬ್ಯಾಂಕಿಂದ ನಾವು ಮಾಡ್ತಿವಿ ರೀ ಆ ಥರದ್ದೆ ಏನೇ ಕಷ್ಟ ಬಂದ್ರು ನೀವು ನಮಗೆ ಫೋನ್ ಮಾಡಿ ಹೇಳಿದ್ದು ನಮಗೇ ತುಂಬ ಖುಷಿ ಆಯಿತು ಯಾಕೆಂದ್ರೆ ಈ ಥರದ್ದು ಏನಾದರು ಫೋನ್ ಬರ್ತಿರ್ತೀವಲ್ಲ ಆವಾಗ ನೀವು ಡೈರೆಕ್ಟ್ ನಮ್ಮ ಬ್ಯಾಂಕಿಗೆ ಬಂದು ನೀವು ನನ್ನ ನಮ್ಮನ್ನೆ ಭೇಟಿ ಆಗಿ ಇದಕ್ಕೊಂದು ಏನು ಪರಿಹಾರ ಬೇಕು ಅದನ್ನ ಮಾಡ್ಕೊಂಡರೆ ಉತ್ತಮ ಯಾಕಂದ್ರೆ ಹ್ಞೂ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದ